ಮೇಡಮ್ ಇದು ಮಾದೇಕ್ ಮೇಡಮ್ ನನ್ನ ಹೆಸರು ಅವಿನಾಶ್ ಅಂತ ನಾನೂ ನಿಮ್ಮ ಇದು ಕ್ಯಾಂಟಿನಲ್ಲಿ ಏನೇನು ಇದೆ ಮೇಡಮ್ ಟಿಫಿನ್

ಓಕೆ ಮೇಡಮ್ ಓಕೆ ಮೇಡಮ್ ನನಗೆ ಟು ಪ್ಲೇಟ್ ಪಿಜ್ಜಾ ಮತ್ತು ತ್ರೀ ಪ್ಲೇಟ್ ಸೆಟ್ ದೋಸೆ ಎರಡು ಎರಡು ಪಲಾವು ಮತ್ತು ಎರಡು ಕೂಲ್ ಡ್ರಿಂಕ್ಸ್ ಮೇಡಮ್ ಹಾಂ ಎರಡು ಕೂಲ್ ಡ್ರಿಂಕ್ಸ್ ಮೇಡಮ್ ಮೇಡಮ ಇಲ್ಲ ಮೇಡಮ್ ಸವೆನ್ ಅಪ್ ಬೇಕಿತ್ತು

ಮೇಡಮ್ ಅದೇ ನೀವು ಡಿಲೇವರಿ ಮಾಡ್ತ್ರ

ಇಲ್ಲ ಮೇಡಮ್ ನನೀಗ ಹೋಮ್ ಡಿಲಿವೆರಿ ಬೇಕು ಮೇಡಮ್ ನಮಗೆ ಹಾಂ ಮೇಡಮ್ ಹಾಂ ಮೇಡಮ್ ಮೇಡಮ್ ಇಲ್ಲೆ ಇಲ್ಲೆಲ್ಲ ಇಲ್ಲ ಇಲ್ಲಿ ಬಂದ್ಮೇಲೆನೆ ಕ್ಯಾಶ್ ಆ್ಯಂಡ್ ಡೇಲ್ ಕ್ಯಾಶ್ ಆ್ಯಂಡ್ ಡೆಲಿವರಿ ತಗೋತಿನಿ ಪೋನ್ ಪೇ ಇಲ್ಲ ಪೋನ್ ಪೇ ಇಲ್ಲ ಇಲ್ಲೇ ಬ ಡಿಲೆವರಿಗೆ ಬರ್ತಾರಲ್ಲ ಅವ್ರ ಕಡೆನೇ ಪೇ ಮಾಡಿ ಅವ್ರ ಕಡೆನೇ ಪೇ ಮಾಡಿ ತೊಗೋತೀನಿ ಮೇಡಮ್ ನಾನು ಓಕ್ ಮೇಡಮ್ ನಿಮಲ್ಲಿ ಸ್ವೀ ಅಲ್ಲ ನಿಮ್ಮಲ್ಲಿ ಸ್ವೀಟ್ ಸ್ವೀಟ್ ಏನೇನಿದೆ ಮೇಡಮ್ ನಿಮ್ಮ ಕಡೆ ಹಾಂ ಮೇಡಮ್ ಹಾಂ ಮೇಡಮ್

ಮೇಡಮ್ ಜಾಮೂನ್ ಸಿಗತ್ತಾ ಅಲ್ಲ ಜಾಮೂನ್ ಸಿಗ್ ಜಾಮೂನ್ ಸಿಗತ್ತಾ ಮೇಡಮ್ ನಿಮ್ಮ ಕಡೆ ಅದೆ ಡ್ರೈ ಜಾಮೂನ್ ಮೇಡಮ್ ಡ್ರೈ ಜಾಮೂನನ್ ಜಾಮೂನಂದರೆ ಒಂದು ಟ್ವೆಂಟಿ ಪೀಸಸ್ ಬೇಕು ಮೇಡಮ್ ಟ್ವೆಂಟಿ ಪೀಸಸ್ ಟೈಪ್ ಕೊಡ್ತೀರಾ ಓಕೆ ಮೇಡಮ್ ಓಕೆ ನೀವು ನೀವು ಹಾಂ ಮ್ಯಾಮ್ ಇಲ್ಲ ಮೇಡಮ್ ಡ್ರೈ ಜಾಮೂನ್ ಬೇಕಿತ್ತು ಹಾಂ ಮ್ಯಾಮ್ ನೀವ್ ಡೆಲಿವರಿಗೆ ಕಳಿಸಿ ಮೇಡಮ್ ನಾನು ಇಲ್ಲೇ ಫೋನ್ ಪೇ ಇದು ಪೇ ಮಾಡಿ ನಾನು ಡಿಲಿವರಿ ಮಾಡ್ಕೋತಿನಿ ಅದನ್ನ ಓಕೆ ಮೇಡಮ್ ಓಕೆ ಓಕೆ ಓಕೆ ಮೇಡಮ್ ಓಕೆ ಮೇಡಮ್ ಓಕ್